ಹಲೋ ಕ್ಯಾಬ್ ಕ್ಯಾಬ್ ಡ್ರೈವರ್ ಉಮೇಶ್ ಅವರಾ ನಾನು ನಾಳೆ ಬೆಳಗ್ಗೆ ಬ್ಯಾಂಗ್ಳೂರ್ ಹೋಗಬೇಕಾಗಿದೆ ಆರು ಕಾಲಿಗೆ ಟ್ರೈನ್ ಇದೆ ನಾನು ನಿಮಗೆ ಕ್ಯಾಬ್ ಬುಕ್ ಮಾಡಿದ್ದೀನಿ ನನಗೆ ಆರು ಗಂಟೆ ಅಥವಾ ಐದು ಮುಕ್ಕಾಲು ಅಥವಾ ಆರು ಗಂಟೆ ಒಳಗಡೆ ಕ್ಯಾಬ್ ಬಂದರೆ ಒಳ್ಳೆಯದು ನಾನು ಯಾಕೆಂದರೆ ಆರು ಕಾಲಿಗೆ ಟ್ರೈನ್ ಇರೋದರಿಂದ ನಾನು ಅಲ್ಲಿ ಆ ಟೈಮಿಗೆ ನಾನಲ್ಲಿ ಇರಬೇಕಾಗುತ್ತೆ ಸೋ ನೀವು ಎಷ್ಟು ಗಂಟೆಗೆ ನಮ್ಮ ಸ್ಪಾಟ್ಗೆ ಬರ್ತಾರೆ ಅಂತ ದಯವಿಟ್ಟು ನನಗೆ ತಿಳಿಸಿ